ಟಿ ವಿ ಟಿ ವಿ ಬಗ್ಗೆ ಹೆ ಅಂತಂದರೆ ನನಗೆ ಅದರಿಂದ ಹೇಳೋದಕ್ಕೆ ತುಂಬಾ ಬೇಜಾರಾಗುತ್ತೆ ಯಾಕೆ ಅಂತಂದರೆ ಟಿ ವಿನ ನಾನು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ತರಿಸ್ಕೊಂಡೆ ಇವಾಗ ಆನ್ಲೈನ್ ಪ್ರಾಡಕ್ಟು ನನ್ಗೆ ಸುಮಾರು ಜನ ಹೇಳಿದರು ಚೆನ್ನಾಗಿರಲ್ಲ ಹಾಗೆ ಅಂತೇಳಿ ನಾನು ಅವ್ರು ಮಾತನ್ನ ಬಿಟ್ಟು ನಾನು ಆನ್ಲೈನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಬುಕ್ ಮಾಡ್ಕೊಂಡು ತೊಗೊಂಡೆ ಟಿ ವಿ ನಾವು ಹೇಳಿದ್ದೆ ಒಂದು ಸೈಝು ನಾವು ಇಪ್ಪತ್ತೊಂದು ಇಂಚು ಹೇಳಿದ್ರೆ ಅವ್ರು ಬರಿ ನಮ್ಗೆ ಹದಿನೆಂಟು ಇಂಚಿನ ಟಿ ವಿನ ಕಳ್ಸಿದ್ದಾರೆ ಅದು ಒಂದು ಆಮೇಲೆ ಕ್ಲಾರಿಟಿ ಇಲ್ಲ ಟಿ ವಿಲಿ ಆಮೇಲೆ ಪ್ರತಿಯೊಂದು ಸೀರಿಯಲ್ ನೋಡ್ಬೇಕಾದ್ರು ಒಂದೊಂದು ಸರ್ತಿ ಕಲರ್ ತುಂಬಾ ಕಲರ್ ಬರುತ್ತೆ ಒಂದೊಂದು ಸರ್ತಿ ಕಲರೆ ಇರೊದಿಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿ ನೋಡ್ದಂಗೆ ಅನಿಸುತ್ತೆ ನಮಗೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಟಿ ವಿ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ನಾನು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಇರೋದು ತರ್ಸ್ಕೊಂಡು ಇರೋದು ಬೇಜಾರು ಒಂದು ಮನೇಲಿ ಅದರಿಂದ ನಾನು ನನ್ನ ಗಂಡನ ಕಡೆಯಿಂದ ನಮ್ಮ ಅತ್ತೆ ಕಡೆಯಿಂದ ಬಯ್ಸ್ಕೊಂತಿರೋದು ಒಂದು ಇವಾಗ ಸೀರಿಯಲ್ಗಳದ್ದು ಈ ಆಯಾ ಟೈಮಿಗೆ ನೋಡ್ಕೋಂತ ಬರ್ತಿರ್ತೀವಿ ಇವಾಗ ಅದನ್ನು ನೋಡ್ಕೊತ ಕೂತ್ಕೊಂಡಾಗ ಇಂಟ್ರೆಸ್ಟ್ ಬರ್ತಿತ್ತು ನಮ್ಗೆ ಸೀರಿಯಲ್ಗಳ ಬಗ್ಗೆ ಅಡಿಗೆ ಮಾಡೋದು ಲೇಟ್ ಆಗುತ್ತೆ ಆಮೇಲೆ ಮಕ್ಕಳಿಗೆ ಓದ್ಸೋದ್ರ ಬಗ್ಗೆ ಲೇಟ್ ಆಗುತ್ತೆ ಇನ್ನೊಂದು ಏನ್ ಹೇಳಬೇಕು ಅಂತಂದರೆ ಮನೇಲಿ ಕೆಲ್ಸಗುಳು ಆಗಲ್ಲ ಇವಾಗ ಒಂದು ಸೀರಿಯಲ್ಲನ್ನೆ ನಾವು ವರ್ಷಾನು ಗಟ್ಟಲೆ ನೋಡ್ತೀವಿ ಅದರಿಂದ ನಮಗೆ ಏನೆಂದ್ರೆ ಮೈಂಡಲ್ಲಿ ನಮ್ಮ ಸೀರಿಯಲಲ್ಲಿ ಬೆ ಊಟ ತಿಂಡಿ ಇಲ್ಲ ಅಂದರು ಪರವಾಗಿಲ್ಲ ಸೀರಿಯಲನ್ನ ಬಿಟ್ಟಿರಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ನಾವು ಟಿ ವಿಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಬಿಟ್ಟಿದ್ದೀವಿ ಇವಾಗ ಇದು ವ ನಂಗೆ ಟಿ ವಿನ ಈ ನಾನೇನೊ ಅಂದ್ಕೊಂಡಿದ್ದೆ ಚೆನ್ನಾಗಿರುತ್ತೆ ಮನೆಗೆ ಬಂದರೆ ಮನೇಲಿ ಎಲ್ಲ ಟೈಮ್ ಪಾಸ್ ಆಗುತ್ತೆ ಎಲ್ಲದನ್ನು ನಾವು ಕೇಳ್ಕೊತ ನೋಡ್ಕೊತ ಹೋಗ್ಬೋದು ಅಂತ ಹಿಂಗೆ ಅಂದ್ಕೊಂಡಿದ್ದೆ ಇವಾಗ ಟಿ ವಿ ಬಂದ್ಮೇಲೆ ನಮ್ಗೆ ತುಂಬಾ ಸಮಸ್ಯೆಗಳು ತುಂಬಾ ಪ್ರಾಬ್ಲಮ್ಸ್ಗಳು ಇವ್ನೆಲ್ಲಾ ಫೇಸ್ ಮಾಡ್ಕೊಂಡು ಇದು ಮಾಡಿಕೊಂಡು ಹೋಗುವಂತ ಪರಿಸ್ಥಿತಿ ಆಗಿದೆ ಇವಾಗ ಟಿ ವಿ ಬಗ್ಗೆ ಏನು ಅಂತಂದರೆ ಮಕ್ಕಳಿಗೆ ಓದ್ಸೋದ್ರ ಕಡೆ ನಾವು ಈ ಕಡೆ ಸೀರಿಯಲ್ ನೋಡ್ತಿರ್ತೀವಿ ಇತ್ಲಾಗೆ ಮಕ್ಕಳಿಗೆ ಓದಿಸ್ಬೇಕು ಅವ್ರ್ಗೆ ಊಟ ಮಾಡಿಸ್ಬೇಕು ಇವಾಗ ಊಟ ಮಾಡಬೇಕು ಅಂತಂದ್ರು ಟಿ ವಿ ಇಲ್ಲ ಅಂತಂದರೆ ಮಕ್ಳುಗಳು ಊಟನೇ ಮಾಡೊಲ್ಲ ಹಾಗೆ ಇವಾಗ ಟಿ ವಿದು ಇದು ಟಿ ವಿನ ಏನು ಅಂತಂದರೆ ಕಾ ಕ್ಲ ನಮ್ಗೆ ಕ್ಲಾರಿಟಿನೆ ಇಲ್ಲ ಈಗ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ತರಿಸ್ಕೊಂಡು ಅದು ಕಡಿಮೆ ಇಂಚಿನ ಟಿ ವಿ ಒಂದು ನಮಿಗೆ ಬ್ ಆನ್ಲೈನಲ್ಲಿ ಬಂದಿರೋದು ನಾವು ದುಡ್ಡು ಪೇ ಮಾಡಿರದ್ನು ಇಪ್ಪತ್ತೊಂದು ಇಂಚಿಂದು ಟಿ ವಿಗೇ ಅದು ಕಡಿಮೆದು ಇಂಚಿಂದು ಟಿ ವಿ ಬಂದಿದ್ದು ಆಮೇಲೆ ನಮಗೆ ಕಲರ್ ಇಲ್ಲ ಅದ್ರ ಬಗ್ಗೆ ನಮಗೆ ತುಂಬಾ ಬೇಜಾರು ತುಂಬಾ ಒನ್ ಇದು ಆಗಿದೆ ಮನೇಲಿ ನಮ್ಮ ಅತ್ತೆನು ಅಷ್ಟೇ ನೀ ಆನ್ಲೈನಲ್ಲಿ ಬುಕ್ ಮಾಡಬೇಡ ಅಂತ ಅಂದ್ರು ಇವಾಗಿನ ಕಾಲ್ದೋಳಂಗೆ ಬುಕ್ ಮಾಡ್ಕಂಡು ತರಿಸ್ಕೊಂಡು ನಮ್ಮ ದುಡ್ಡನ್ನೆಲ್ಲ ಹಾಳು ಮಾಡಿದ್ಲು ಅಂತಂದು ಹೇಳಂದು ಮನೇಲಿ ಅದ್ರ ಸಂಬಂಧ ಒಂದು ಸ್ವಲ್ಪ ತುಂಬಾ ಬೇಜಾರಾಗಿದೆ ನನಗೆ ಇದರಿಂದ ನನಗೆ ತುಂಬಾ ಬೇಜಾರಾಗಿದೆ ನಂಗೆ ಮಾತಾಡೋದಕ್ಕೆ ಇನ್ನೇನು ಇಲ್ಲ